ನಮಸ್ಕಾರ ಸರ್ ಮನೆಯಲ್ಲಿ ಔಷಧಿಗಳ ಗುಣವುಳ್ಳ ತುಳಸಿ ಮತ್ತಿತರ ಸಸ್ಯಗಳು ಬೆಳೆಸುತ್ತೀವಿ ಏಕೆಂದರೆ ಅವುಗಳಿಂದ ಗುಣ ಆಗೋ ಸತ್ತಿ ಸಾಧ್ಯತೆ ಜಾಸ್ತಿ ಇರುತ್ತೆ ಬೇರೆ ಆಂಟಿಬಯೋಟಿಕ್ಗಿಂತ ಜಾಸ್ತಿ ತುಳಸಿಗಳಲ್ಲಿ ಜಾಸ್ತಿ ಮೇಲೇ ಆಗುತ್ತೆ ಏಕೆಂದರೆ ಅದು ನೈಸರ್ಗಿಕವಾಗಿ ಬಂದಿರೋದು ಮತ್ತು ಹಳೆಯ ಪದ್ಧತಿಯಿಂದ ಕೂಡ ಬಂದಿರೋದು ಅವರು ಅವಾಗ ಆಂಟಿಬಯೋಟಿಕ್ ಜಾಸ್ತಿ ಇರ ಇಲ್ಲದಿರೋದ್ರಿಂದ ಅವರು ನೈಸರ್ಗಿಕವ ನೈಸರ್ಗಿಕವಾಗಿ ಬೆಳೆದಿರುವ ಮದ್ದುಗಳನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದರು ಈಗಲೂ ಕೂಡ ಅದೇ ಚೆನ್ನಾಗಿರುತ್ತೆ ಅಂತ ಅದನ್ನೇ ಹಾಕ್ತಾರೆ ಕೆಲವೊಂದು ಕಡೆ ನಾಟಿ ಕಟ್ಟು ಕೂಡ ಹಾಕ್ತಾರೆ ಯಾಕಂದರೆ ಬೇರೆ ಹಾಸ್ಪಿಟ್ಲ್ಲ್ಲಂದರೆ ಸೆಟ್ಟಾಗೋದಿಲ್ಲ ನಾಟಿ ಕಟ್ಟು ಅಂದರೆ ಚೆನ್ನಾಗಿರುತ್ತೆ ಅದು ಹಸಿ ಕೋಳಿ ಮೊಟ್ಟೆ ಹಾಕಿ ಕೂಡ ಮಾಡ್ತಾರೆ ನೈಸರ್ಗಿಕವಾಗಿರುತ್ತೆ ಮನೆಮದ್ದು ಅಂತ ಚೆನ್ನಾಗಿರುತ್ತೆ ಅಂತ ಹಾಕ್ತಾರೆ ಬೇಗ ಸೆಟ್ಟಾಗಿಬಿಡುತ್ತೆ ಅಂತ ಅದು ವಾರಕ್ಕೊಮ್ಮೆ ಹಾಕಿಸ್ಕೊಂಡ್ರೂ ಕೂಡ ಬೇಗ ಮೇಲಾಗಿಬಿಡುತ್ತೆ ಅಂತ ಹಾಕ್ತಾರೆ ಮತ್ತು ಕೆಲವು ಜನಕ್ಕೆ ಆಂಟಿಬಯೋಟಿಕ್ಸು ಅವು ಕ ಕರಕ್ಟಾಗಿ ಕೆಲಸ ಮಾಡೋದಿಲ್ಲ ಯಾಕಂದರೆ ಕೆಲವು ಜನಕ್ಕೆ ಅದು ಅದು ಮೈ ಅಂಟೋದಿಲ್ಲ ಕೆಲವು ಜನ ದಪ್ಪ ಆಗಿಬಿಡ್ತಾರೆ ಕೆಲವು ಜನ ಅದು ಅವರಿಗೇನು ಸುಸ್ತಾಗೋದು ಈ ಥರ ಎಲ್ಲ ಆಗ್ತಿರುತ್ತೆ ಕೆಮ್ಮು ನೆಗ್ಡಿ ಎಲ್ಲ ಆಟೋಮೆಟಿಕ್ಕಾಗಿ ಹಾಗೆ ಬಂದುಬಿಡ್ತಿರುತ್ತೆ ಧನ್ಯವಾದಗಳು ಸರ್